ಹಲೋ ಹಾಂ ಓಲಾ ಕಂಪ್ನಿ ಅಲ್ವ ಹೌದು ನಾನು ಇಲ್ಲಿ ಬಿ ಹೆಚ್ ರೋಡಿಂದ ಮಾತಾಡ್ತಾ ಇರೋದು ನಾನು ಕ್ಯಾಬ್ ಬುಕ್ ಮಾಡಿದ್ದೆ ಕ್ಯಾಬ್ ಬುಕ್ ಮಾಡಿ ಒಂದು ಗಂಟೆ ಆಯಿತು ಇನ್ನೂ ಕೂಡಾ ನನ್ನ ಪಿಕಪ್ ಮಾಡ್ಕೊಳೋಕೆ ಕ್ಯಾಬ್ ಡ್ರೈವರ್ ಬಂದಿಲ್ಲ ನನಗೂ ಕಾದು ಕಾದು ಸಾಕಾಯಿತು ಅವ್ರಿಗೆ ಕಾಲ್ ಮಾಡಿದರೆ ಅವರು ಫೋನ್ ಕಾ ಚಾಲಕ ಫೋನ್ ಕೂಡಾ ಪಿಕ್ ಮಾಡ್ತಾಯಿಲ್ಲ ಅವ್ರು ಎಲ್ಲಿದ್ದಾರೆ ಏನು ನನ್ಗೆ ಏನೂ ಅಪ್ಡೇಟು ಕೊಟ್ಟಿಲ್ಲ ಇನ್ನೂ ಕಾಯೋದು ಅಂತಂದರೆ ತುಂಬ ಕಷ್ಟ ಆಗುತ್ತೆ ಬರೋಲ್ಲ ಅಂತಂದರೆ ಬರೋಲ್ಲ ಅಂತ ಮುಂಚೆ ಹೇಳಬೇಕು ಇಲ್ಲ ಏನಾದರೂ ತೊಂದರೆ ಆಗಿದೆ ಅಂದರೆ ಒಂದು ಫೋನ್ ಮಾಡಿ ನಮಗೆ ಮೆಸೇಜ್ ಮಾಡಬೇಕಲ್ಲ ಏನಾಗಿದೆ ಯಾಕೆ ಲೇಟ್ ಆಯಿತು ಎಲ್ಲಿದ್ದಾರೆ ಸ್ವಲ್ಪನಾದ್ರು ನಮ್ಗೆ ಹೇಳಬೇಕು ಏನು ಹೇಳಲಿಲ್ಲ ಅಂದರೆ ಎಷ್ಟು ಹೊತ್ತು ನಾವು ಹೀಗೇ ಕಾಯ್ತಾ ನಿತ್ಕೋಬೇಕು ಹಾಂ ಅದು ಏನಾದರೂ ಆಗಿರಲಿ ಈಗ ಕಾದು ಕಾದು ಈಗ ನನಗೆ ತುಂಬ ಸಾಕಾಯಿತು ಎಷ್ಟೊತ್ತು ಈಗಾಗಲೇ ಒಂದು ಗಂಟೆಯಿಂದ ಕಾಯ್ತಾ ಇದೀನಿ ಇನ್ನೂ ಕೂಡ ನನಗೇ ಏನೂ ಅವ್ರ ಕಡೆಯಿಂದ ಅಪ್ಡೇಟೆ ಬಂದಿಲ್ಲ ಬರ್ತಾರೆ ಬರೋಲ್ಲ ಏನು ಕೂಡ ನನಗ್ ಅಪ್ಡೇಟ್ ಬಂದಿಲ್ಲ ಕ್ಯಾಬ್ ಎಲ್ಲಿದೆ ಅನ್ನೋದು ಕೂಡ ನನಗ್ ಗೊತ್ತಿಲ್ಲ ನಾನು ಹೋಗಿ ನಾನು ಅವರಿಗೆ ಫೋನ್ ಮಾಡಿದರೂ ಕೂಡ ಅವ್ರು ನನ್ನ ಫೋನನ್ನು ಕೂಡ ತೊಗೊತ ಇಲ್ಲ ಇಲ್ಲ ಇನ್ನುಮೇಲೆ ನಾನು ನಿಮ್ಮದ್ರಲ್ಲಿ ಕಾಯೋದರಲ್ಲಿ ವ್ಯರ್ಥ ಅನಿಸುತ್ತೆ ನನಗ್ ಯಾಕೋ ಇನ್ನು ಕಾಯ್ತಾ ಕೂತ್ಕೊಂಡರೆ ಸುಮ್ಮನೆ ನನ್ನ ಟೈಮ್ ವೇಸ್ಟು ಅಂತ ನನಗ್ ಅನಿಸುತ್ತೆ ಅದಕ್ಕೆ ಬೇಡ ನನ್ನ ಕ್ಯಾಬ್ನ ಕ್ಯಾನ್ಸಲ್ ಮಾಡಿಬಿಡಿ ನಾನು ಬೇರೆ ಕ್ಯಾಬ್ನ ಬುಕ್ ಮಾಡ್ಕೊತಿನಿ ನನಗೆ ಈ ಕ್ಯಾಬ್ ಬೇಡ ನಾನು ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೊತಿನಿ ಹಾಂ ಟೈಮ್ ತುಂಬ ಇಂಪಾರ್ಟೆಂಟು ಈಗ ಅವ್ರು ಬರೋ ತನಕ ಕಾಯೋಷ್ಟ್ ಎಲ್ಲ ಆಗೋಲ್ಲ ಅದಕ್ಕೆ ಈ ಕ್ಯಾಬ್ನ ಇವಾಗ ನೀವು ರದ್ದು ಪಡಿಸ್ಬಿಡಿ ನನಗ್ ಬೇಡ ಕ್ಯಾಬ್ ಇವಾಗ ಹಾಂ ಸರಿ